ಹಾಂ ರೆಸ್ಟೋರೆಂಟ ಇದು ಏನೇನು ಐಟಮ್ ಇದೆಯಮ್ಮ ನಿಮ್ಮಲ್ಲಿ ಹೆಂಗೆ ರೆಸ್ಟೋರೆಂಟ್ ಎಲ್ಲಿ ಬರುತ್ತೆ ಇದು ಹುಬ್ಬಳ್ಳಿ ಧಾರ್ವಾಡ ಕಡೆ ನೀವು ಮನೆಗೆ ಪಾರ್ಸಲ್ ತಂದು ಕೊಡ್ತೀರಲ್ಲ ಹೆಂಗೆ ಕೊಡ್ತೀರ ಒಂದು ಇಷ್ಟಕ್ಕೆ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಮಸಾಲೆ ದೋಸೆ ಹೆಂಗೆ ಚಪಾತಿ ಪಲ್ಯ ಪುಲ್ ಊಟ ಫುಲ್ ಊಟ

ಬಾಜಿ ಅದು ಎಲ್ಲ ಇರ್ತೈತಿ ಮೊಸ್ರು ಚಟ್ನಿ ಎಲ್ಲ ಕೊಡ್ತೀರಲ್ವ ಎಲ್ಲಾ ತಂದು ಕೊಡಲಿಕ್ಕೆ ಎಷ್ಟು ಕೊಟ್ಟು ತೊಗೊತ್ತೀರಿ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಹಂಗೆ ತೊಗೊಂತೀರ ನಮ್ಗೆ ಭಾಳ ಜನ ಬೇಕಾದಾಗ ಒಂದೇ ಆರ್ಡ್ರ್ ಕೊಟ್ಟರೆ ತಂದು ಕೊಡ್ತೀರ ಸ್ವಲ್ಪ ಸ್ವಲ್ಪಕ್ಕೆ ಬಂದು ಬಂದು ಕೊಡ್ತೀರಾ ಬೇಕಾದರೆ ಗಾಡಿ ಮಾಡಿ ತಂದು ಕೊಡ್ತೀರ ಅಮೌಂಟ್ ಕಡಿಮೆ ಆಗಲ್ವ ಉಜಲ್ ಮೂವತ್ತು ರೂಪಾಯಿ ಕಡಿಮೆ ಆಗೋಲ್ಲ ಅವರು ನಮ್ಗೆ ಬೇರೆ ಬೇರೆ ಐಟಮ್ ಬೇರೆ ಪಲ್ಯ ಗಿಲ್ಯ ಬೇರೆ ಬೇರೆ ಬೇಕಂದ್ರೆ ತಂದು ಕೊಡ್ತೀರಾ ಮಾಡಿ ಕೊಡ್ತೀರಾ ಸ್ವೀಟ್ ಬೇಕಂದ್ರೆ ನಾವು ಕೇಳಿದ ಸ್ವೀಟ್ ಕೊಡ್ತೀರಾ ಅದು ನಾವು ನಿಮಗೆ ಪೋನ್ ಮಾಡಿ ಹೇಳ್ತೀವಿ ಕನ್ಫರ್ಮ್ ಆದ ಮೇಲೆ ನೀವು ಅವಾಗ ಸ್ವಲ್ಪ ಕಳಿಸುವಂತ್ರೀ ಬಿಲ್ ಕಡ್ಮೆ ಮಾಡಿ ಕೊಡ್ಬೇಕ್ ನಮ್ಗೆ ಹ್ಞೂ ಹತ್ತನ್ನು ಪ್ಯಾಕ್ ಮಾಡಿಸಿ ಪಾರ್ಸಲ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ನಾವು ಮನೇಲ್ಲಿ ಪಾರ್ಟಿಗೆ ಚೊಲೋ ಕೊಡ್ಬೇಕು ನಮ್ದು ಹುಬ್ಬಳ್ಳಿ ಇಲ್ಲೇ ಇಲ್ಲೇ ಜೋಳದ ಹುಲಿ ಹತ್ತಿರ ಬರುತ್ತೆ

ಇಲ್ಲೇ ಇದು ತ್ರಾಸು ಜೈನ್ ಫುಡ್ ಅದಲ ಅದ್ರ ಬಾಜುಕ ಬರ್ತೆ ಜೋಳದ ಹುಲ್ಲಿಂದ ಇತ್ಲಾಗೆ ಮಾರ್ಕೆಟ್ ಹತ್ತಿರ

ಮನೆ ನಂಬರ್ ಐನೂರ ಏಳು